ನಿಮಗೆ ಯಾವುದರಿಂದ ಸಂತೋಷವಾಗುತ್ತದೆ ಸಂತೋಷ ಕುಟುಂಬದ ಜೊತೆ ಬೆರೆತು ಹಲವು ವಿಷಯಗಳನ್ನು ಪ್ರಸ್ತಾಪಿಸುತ್ತ ಅಲ್ಲಿ ಕೂಡ ಸಂತೋಷವಾಗುತ್ತೆ ಸ್ನೇಹಿತರು ಕರೆದ ತಕ್ಷಣ ಯಾವುದೇ ವಿಷಯವನ್ನ ನೋಡದೇ ಮುಂದೆ ಬಂದು ನಾನು ಸಹಾಯ ಮಾಡ್ತೀನಿ ನಿನ್ನ ಜೊತೆ ಇರ್ತೀನಿ ಅಂತಕ್ಕಂಥ ಅಂದಾಗ ನನಗೆ ಸಂತೋಷವಾಗುತ್ತೆ ಜೊತೆಗೆ ಭಾವನಾತ್ಮಕವಾಗಿ ಮಾತನಾಡಿದರೆ ಮುಂದೆನ ಸಂತೋಷವಾಗುತ್ತೆ ಎಲ್ಲ ವಿಷಯಗಳಲ್ಲೂ ಕೂಡ ಸಂತೋಷವಾಗಲ್ಲ ಅಷ್ಟು ಸುಲಭವಾಗಿ ನನಗೆ ಮುಖ್ಯವಾಗಿ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಇದ್ದಾಗ ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ಹೇಳ್ಬೋದು